ನನಗೆ ತೋಟಗಾರಿಕೆ ಗಾರ್ಡನಿಂಗ್ ಅದೆಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ತುಂಬ ರೀತಿಯ ಹೂವುಗಳ ಗಿಡವನ್ನು ನೆಟ್ಟಿದ್ದೇನೆ ಗುಲಾಬಿ ಇರ್ಬೋದು ಡೇರೆ ಹೂವು ಗೊಂಡೆ ಹೂವು ಹೂವು ಬ್ರಹ್ಮ ಕಮಲ ಹಾಗೇ ತುಂಬ ಶಂಕರ ಗೌರಿ ಅದು ಇದು ತುಂಬ ವಿವಿಧ ರೀತಿ ಎಲ್ಲಿ ಹೂವಿನಂಗಡಿಗೆ ಹೋದರೂ ನಾನು ಹೂವಿನ ಗಿಡವನ್ನು ತರದೆ ಹಾಗೇ ಬರುವುದಿಲ್ಲ ನನಗೆ ಅಷ್ಟು ಇಷ್ಟ ಹೂವಿನಗಿಡ ಅಂದರೆ ಅದಕ್ಕೆ ನಾನು ತುಂಬ ಹೂವಿನ ಗಿಡ ನೆಟ್ಟಿದ್ದೇನೆ ಆದರೆ ಹುಳ ಅದು ಇದರಿಂದ ತುಂಬ ತೊಂದರೆ ಆಗ್ತಿತ್ತು ನನಗೆ ಮೊದಲು ಆಮೇಲೆ ನನ್ನ ಫ್ರೆಂಡು ಒಂದು ಪ್ರೊಡಕ್ಟನ್ನು ನನಗೆ ಹೇಳಿದರು ಅದು ಹಾಕುವ ಆದ್ರಿಂದ ನಿನಗೆ ಹುಳು ಎಂಥದು ತೊಂದರೆ ಆಗುವುದಿಲ್ಲ ಅಂತ ಫಸ್ಟಿಗೆ ಎಷ್ಟು ಸಮಸ್ಯೆ ಅಂದರೆ ಹೂವು ಫಸ್ಟಿಗೆ ಫಸ್ಟಿಗೆ ಚಂದಾ ಆಗ್ತಾಯಿತ್ತು ನಂತರ ಹುಳು ಹಿಡಿದ್ಬಿಟ್ಟು ಹೂವು ಹೂವು ಎಂಥದು ಅದು ಗೊತ್ತೇ ಆಗ್ತಿರಲಿಲ್ಲ ಅದು ಮೊಗ್ಗಿರುವಾಗಲೇ

ಆದರೆ ಈಗ ಅದ್ರಿಂದ ತೊಂದರೆ ಎಂತ ಇಲ್ಲ ಯಾಕಂದರೆ ಅದು ನನ್ನ ಗೆಳತಿ ಹೇಳಿದಂಗೆ ನಾನು ಪ್ರೊಡಕ್ಟ್ ಯೂಸ್ ಮಾಡಿಬಿಟ್ಟು ಈಗೆಲ್ಲಾ ಹುಳು ಎಲ್ಲ ಹಾಳಾಗಿ ಹುಳೆಲ್ಲ ಸತ್ತೋಗಿದೆ ಅದು ಹುಳು ಹಾ ಗಿಡನ ಹಾಳು ಮಾಡುವುದಿಲ್ಲ ಈಗ ಈಗ ಹುಳ ಎಲ್ಲ ಹಿಡಿದಿಲ್ಲ ಆದರೂ ನಾನು ಅದನ್ನು ಪ್ರೊಡಕ್ಟನ್ನು ಹಾಕದೇ ಸುಮ್ಮನೆ ಹಾಗೇ ಬಿಟ್ಟರೆ ಒಂದು ದಿನ ನೋಡುವಾಂತ ಇದು ಹಾಗೆ ಮಾಡಿದೆ ನಾಲ್ಕೈದು ದಿನ ಹಾಕಲೇ ಇಲ್ಲ ಎಂತ ಆಗ್ಬೋದು ಇದು ಅಂತ ಆಮೇಲೆ ಮತ್ತು ಹುಳು ಹಿಡೀಲಿಕ್ಕೆ ಸ್ಟಾರ್ಟಾಯಿತು ಮತ್ತು ವಾಪಾಸು ನಾ ಪ್ರೊಡಕ್ಟ್ ಯೂಸ್ ಮಾಡಿ ಮತ್ತು ಹುಳು ಎಲ್ಲ ಸರಿಯಾದವು ಈಗ ತೊಂದರೆ ಎಂಥ ಇಲ್ಲ ಮತ್ತು ನಾನು ಫಸ್ಟಿಗೆ ಅಂದ್ಕೊಂಡೆ ಅದೇನು ಕೆಮಿಕಲ್ಸ್ ಗಿಡ ಹಾಳಾಗ್ಬೌದಲ್ಲ ಅಂತ ನಂತರ ಹಾಗೆ ಯೋಚನೆ ಮಾಡ್ತಾ ನಾಲ್ಕೈದು ಜನ ಹತ್ರ ಕೇಳಿದಾಗ ಅವ್ರು ನನಗೊಂದು ಉಪಾಯ ಹೇಳಿದರು ತುಳಸಿ ಗಿಡ ಇಡು ತುಳಸಿ ಗಿಡದ ಪರಿಮಳದಿಂದ ಬೇರೆ ಹುಳಗಳೆಲ್ಲ ಬರುವುದಿಲ್ಲ ಅದೆಲ್ಲ ಸತ್ತುಹೋಗ್ತದೆ ಅಂತ ಹೇಳಿದ್ರು ಹಾಗಾಗಿ ನಾನೀಗ ಎಲ್ಲ ಗಿಡದ ಮಧ್ಯೆ ನಡುವಲ್ಲಿ ಒಂದೊಂದು ತುಳಸಿ ಗಿಡವನ್ನು ನೆಡ್ತಾ ಬಂದಿದ್ದೇನೆ ಹಾಗಾಗಿ ಈಗ ಹುಳು ಕೂಡ ಕಡಿಮೆ ಆಗಿದೆ ನನಗೆ ಮತ್ತು ಏನೂ ಭಯ ಕೂಡ ಇಲ್ಲ ಯಾಕಂದರೆ ಬೇರೆ ಕೆಮಿಕಲ್ಸ್ ಯೂಸ್ ಮ್ ಹಾಡಿ ಹಾಳಾಗ್ತದೆ ಗಿಡ ಅಂತ ಅಂತ ಎಂಥ ಭಯ ಇಲ್ಲ ಯಾಕಂದರೆ ಈಗ ನೈಸರ್ಗಿಕವಾಗಿ ನಾನು ತುಳಸಿ ಗಿಡ ನೆಟ್ಟಿದ್ದರಿಂದ ಅಂಥ ಸಮಸ್ಯೆ ಎಂತ ಆಗ್ತಾಯಿಲ್ಲ ನನ್ನ ಗಿಡಗಳು ಈಗ ದಷ್ಟ ಪುಷ್ಟ ಆಗಿ ಚಂದಾಗಿ ಒಂದು ಗಿಡದಲ್ಲಿ ಒಂದೇ ದಿನ ಒಂದು ಏಳೆಂಟು ಹೂವು ಥರದ ಹೂವಾಗ್ತದೆ ಹಾಗಾಗಿ ತುಂಬ ಖುಷಿ ಕೀಟಗಳು ಮತ್ತೆ ಬರಬಾರ್ದು ಅಂತ ಬೇಡಿಕೊಳ್ತಾಯಿದ್ದೇನೆ ಇನ್ನು ಗೊತ್ತಿಲ್ಲ ಇನ್ನು ಬರ್ತದಾ ಇಲ್ಲವಾ ನೋಡಬೇಕು ಯಾಕಂದರೆ ನನ್ನದೀಗಾ ತುಳಸಿ ಗಿಡ ನೆಟ್ಟು ತುಂಬ ದಿನ ಏನಾಗಲಿಲ್ಲ ಒಂದು ಒಂದು ತಿಂಗಳಾಗ್ತಾ ಬಂತು ಅಷ್ಟೇ ನೋಡಬೇಕು ಇನ್ನು ಮತ್ತು ಬರ್ತದಾ ಅದು ಹೇಳ್ಲಿಕ್ಕೆ ಬರುವುದಿಲಲ್ಲ ಒಂದೊಂದು ಕಾಲದಲ್ಲೂ ಒಂದೊಂದು ಮಳೆಗಾಲ್ದಲ್ಲಿ ಬಂದರೂ ಇದು ಮಳೆಗಾಲ್ದಲ್ಲಿ ಹೆಚ್ಚಿಗೆ ಬರುವುದಿಲ್ಲ ಅದು ಬೇಸಿಗೆಗಾಲ್ದಲ್ಲಿ ಹುಳು ಹಿಡಿದು ಜಾಸ್ತಿ ಇನ್ನು ನೋಡಬೇಕು ಮುಂದಿನ ಬೇಸಿಗೆಗಾಲ್ದಲ್ಲಿ ಅದು ಬರ್ತದಾ ಹುಳು ಇಲ್ಲ ಹಾಗೇ ಇರ್ತದಾ ಅಂತ ನೋಡಬೇಕು ಹಾಗೇ ಇದ್ದರೆ ನಾನು ಎಲ್ಲ ನನ್ನ ಸ್ನೇಹಿತರಿಗೂ ಹೇಳ್ತೇನೆ ಮತ್ತು ನೀವೂ ತುಳಸಿ ಗಿಡ ನೆಡಿ ಅದರಿಂದ ಹುಳು ಎಲ್ಲ ಬರಲ್ಲ ಅಂತ ಅದು ಓ ಈಗ ತುಳಸಿ ಗಿಡ ಅಂತೂ ಒಳ್ಳೆಯದೆ ಅಲಾ ತುಲಸಿಯಿಂದ ನಮ್ಮ ಮತ್ತು ಬೇರೆ ಆಯುರ್ವೇದಿಕ್ ಅದೆಲ್ಲ ಮಾಡ್ಬೌದು ಔಷಧಿಯೆಲ್ಲ ಈಗ ಥಂಡಿ ಕೆಮ್ಮು ಎಲ್ಲ ಆ ತುಳಸಿ ಕಷಾಯ ಎಲ್ಲ ಕೊಡ್ತಾರೆ ಅದು ಲಾಭ ಉಂಟು ಆದರಲ್ಲೂ ಲಾಭ ಉಂಟು ಮತ್ತು ಗಿಡ ಹುಳು ಬಿಡುವುದಿಲ್ಲ ಎರಡೆರಡು ಲಾಭ ಒಂದರಲ್ಲೇ ಆದರೆ ನಮಗೂ ಒಳ್ಳೇದಲ್ಲವಾ ಹಾಗಾಗಿ ಒಳ್ಳೆಯದು ಹುಳು ಎಲ್ಲ ಬರುವುದೆಲ್ಲ ಈಗ ಕಡಿಮೆಯಾಗಿದೆ ಮೊದಲಪ್ಪ ಎಂಥ ಅಂದರೆ ಆ ಎಲೆ ಹುಳು ಇರ್ಬೋದು ಈಗ ಕಂಬಳಿ ಹುಳು ಅಂತಾರಲ್ಲ ಚಿಟ್ಟೆ ಅದಕ್ಕಿಂತ ಮುಂಚೆ ಇರ್ತದಲ್ಲ ಆ ಹುಳಪ್ಪಾ ತುಂಬ ಗಿಡಗಳನ್ನೆಲ್ಲ ತಿಂತಾ ಹಾಳು ಮಾಡ್ತಾ ಇತ್ತು ನಾಲ್ಕೇ ದಿನಕ್ಕೆ ನಾನು ತಂದು ನೆಟ್ಟಿದ್ದ ಗಿಡ ಗಿಡನೇ ಇರುವುದಿಲ್ಲ ಎಲ್ಲಿ ಗಿಡ ಎಲ್ಲಿ ಅಂತ ಹುಡುಕಿದರೆ ಗಿಡ ಕೂಡ ಸಿಗುವುದಿಲ್ಲ ಅಷ್ಟು ಕಾಟ ಕೊಡ್ತಾಯಿದ್ದು ಆ ಹುಳಗಳೆಲ್ಲ ಈಗ ಅಡ್ಡಿಯಿಲ್ಲ ಅದು ಸಮಸ್ಯೆಯೆಲ್ಲ ಪರಿಹಾರ ಆಗಿದೆ ಅಲಾ ಅದೇ ಖುಷಿ ಅಲ್ಲದಿದ್ದರೆ ಆ ಹುಳಗಳು ಪಪ್ಪಾ ಇಂಥಾ ಪಚೀತಿ ಮಾಡ್ತಿದ್ದೋ ಅಂದರೆ ಅದು ಅದಕ್ಕೊಂದೆ ಅಲ್ಲ ನಮ್ಮ ಮನೆ ನಾಯಿ ಅಂತ ತರುವಲ್ಲಿ ಬಿಟ್ಟರೆ ಗಿಡ ಒಂದೇ ಅಲ್ಲ ನಮ್ಮ ಮನೆ ನಾಯಿ ಮೈಮೇಲೂ ಹುಳು ಆಗಲಿಕ್ಕೆ ಆಗಿತ್ತು ಆ ಥರ ಅದು ಹುಳು ಎಂಥ ಹುಳು ಅಂತ ಗೊತ್ತಿಲ್ಲ ಗಿಡಕ್ಕೂ ತೊಂದರೆ ಕೊಡುವುದಲ್ದೆ ಇದಕ್ಕೂ ತೊಂದರೆ ಕೊಡ್ತಾಯಿದ್ದವು ಅದೇ ಅಂದರೆ ಈಗ ಆ ಸಮಸ್ಯೆಯಿಂದ ನನಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಇನ್ನೂ ನೋಡಬೇಕು ಒಂದು ವರ್ಷಾದರೂ ನೋಡಿ ಕಾಯಬೇಕು ಅದು ಹೇಳ್ಲಿಕ್ಕಾಗುವುದಿಲ್ಲ ಅಲಾ ಸೊ ಈಗ ಸಮಸ್ಯೆ ಎಂಥೆಂಥಯಿಲ್ಲ ಹುಳುದ್ದು ಅದರಿಂದ ಹೊರಗೆ ಬಂದಿದ್ದೇವೆ ಆದರೆ ಯಪ್ಪಾ ಹುಳು ಎಂಥ ಹುಳು ಅದು ಅಷ್ಟೊಂದು ಬರ್ತಿದ್ದವು ಕಾಟ ಕೊಡ್ತಿದ್ದವು ಅದು ಗಿಡವನ್ನೆ ತಿಂತಿದ್ದವಾ ಎಂಥ ಗಿಡಕ್ಕೋಸ್ಕರವೇ ಅದು ಬರ್ತಿದ್ವಾ ಅದು ಹೇಗೆ ಹುಟ್ಟುತ್ತದೆ ಅಂತವೂ ಗೊತ್ತಾಗುವುದಿಲ್ಲ ಸಡನ್ನಾಗೆ ಬಂದುಬಿಡ್ತವಪ್ಪ ಹುಳು ಎಲ್ಲಿಂದ ಬರ್ತವೆ ಅವಕ್ಕೆ ಹೇಗೆ ಗೊತ್ತಾಗ್ತದೆ ನಾವು ಗಿಡ ನೆಟ್ಟಿದ್ದೇವೆ ಹೊಸ ಅದು ಹೊಸದಾಗಿ ನೆಟ್ಟಿದ್ದ ಗಿಡಕ್ಕಂತೂ ಜಾಸ್ತಿ ಹುಳು ಬರೋದು ಮತ್ತು ಈ ಗೊಂಡೆ ಹೂವಿಗೆಲ್ಲ ಅಷ್ಟೊಂದು ಹುಳು ಬರುವುದಿಲ್ಲ ಗುಲಾಬಿ ಹೂವಿರ್ಬೋದು ಈಗ ತುಂಬ ನಾಜೂಕಾಗಿ ಇರ್ತದಲ್ಲ ಅಂಥ ಗಿಡಗಳಿಗೆಲ್ಲ ಬೇಗ ಹುಳು ಬರುವುದು ಗೊಂಡೆ ಹೂವು ಮೇ ಬಿ ಅದರದ್ದು ಪರಿಮಳಕ್ಕೆ ಅದು ಬರುವುದಿಲ್ವಾ ಅಂತ ಅದು ಸ್ವಲ್ಪ ವಾಸನೆ ಹೊಡೀತದಲ್ಲ ಅದು ಕೆಲವು ಪ್ರಾಣಿಗಳು ಅದನ್ನು ತಿನ್ನಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗೊಂಡೆ ಹೂವು ಗಿಡಕ್ಕೆ ಬರುವುದಿಲ್ವೇನೋ ಅದು ಗೊತ್ತಿಲ್ಲ ಆದರೆ ಬೇರೆ ಗಿಡಕ್ಕೆ ತುಂಬ ತೊಂದರೆ ಕೊಡ್ತಿದ್ದರು ಆದರೆ ಈಗ ತುಳಸಿ ಗಿಡ ನೆಟ್ಟಿದ್ರಿಂದ ನಂಗೆ ಅದಕ್ಕೂ ಕೂಡ ಪರಿಹಾರ ಸಿಕ್ಕಿದೆ ಹಾಗಾಗಿ ಎಂಥ ತೊಂದರೆಯಿಲ್ಲ ಈಗ ಗಿಡ ನಾನು ಅದೇ ಎಲ್ಲರಿಗೂ ಹೇಳಬೇಕು ಅಂತ ಇದ್ದೆ ಈಗ ಎಂಥ ಆಗ್ತದೆ ನೋಡಬೇಕು ಹುಳುಗಳು ಸೊಳ್ಳೆಗಳು ತೋಟದಲ್ಲಿ ಅಷ್ಟು ಬರುವುದಿಲ್ಲ ಈಗ ನೀರು ನಿತ್ತದಿದ್ರೆ ಮಾತ್ರ ಸೊಳ್ಳೆ ಬರ್ತದೆ ಈಗ ಮಧ್ಯಾಹ್ನ ನೀರು ಗಿಡಕ್ಕೆಲ್ಲ ನೀರು ಹಾಕ್ತೇವೆಲ್ಲ ಮಧ್ಯೆ ಎಲ್ಲರೂ ನೀರು ನಿತ್ತದಿದ್ರೆ ಮಾತ್ರ ಸೊಳ್ಳೆ ಬರ್ತದೆ ಅದೆಲ್ಲ ನಾವು ಸರಿ ಮಾಡ್ಬೋದು ನೀರು ನಿಲ್ಲದ ಹಾಗೆ ನೋಡಿಕೊಂಡು ಚಂದ ರೀತಿಯಿಂದ ಇಟ್ಕೊಂಡರೆ ಸೊಳ್ಳೆಯೆಲ್ಲ ಬರಲ್ಲ ಆದ್ರೆ ಈ ಹುಳು ಮತ್ತೆ ಕ್ರಿಮಿಗೆ ಮಾತ್ರ ಎಂತ ಮಾಡಿದರು ಗೊತ್ತಿಲ್ಲ ಅದು ಬಂದೇ ಬರ್ತದೆ ಸೊ ಈಗ ನೋಡಬೇಕು ಈಗ ಎಂತ ಮಾಡ್ತವೆ ಹುಳು ಬರ್ತದಾ ಇಲ್ಲವಾ ಅಂತ ನೋಡಬೇಕು